ನಾನು ಪ್ರತಿದಿನ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡ್ತೇನೆ ನಾವು ಬರಿ ಸಸ್ಯಾಹಾರಿಗಳಾಗಿರುದರಿಂದ ತರಕಾರಿದ್ದೆ ಮಾಡುವುದು ಹೆಚ್ಚಾಗಿ ಅದೇ ಸಾಮಾನ್ಯವಾಗಿ ಸಿಗುವ ತರ್ಕಾರಿಗಳು ಇರ್ತದಲ್ಲ ವಾರಕ್ಕೊಮ್ಮೆ ತರಕಾರಿ ಅಂಗಡಿಯಿಂದ ತರಕಾರಿ ತಗೊಂಡು ಬರ್ತೇವೆ ಬೀನ್ಸ ಕ್ಯಾರೆಟ ಟೊಮೆಟೊ ಸೌತೆಕಾಯಿ ಕುಂಬಳಕಾಯಿ ಮತ್ತು ಹೀರೆಕಾಯಿ ಬಟಾಟೆ ಇದನ್ನೆಲ್ಲ ತರ್ತೇವೆ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಬದನೆ ಮಟ್ಟಿಗುಳ್ಳ ಸಿಕ್ಕಿದರೆ ಭಾರಿ ಇಷ್ಟ ಅದನ್ನು ತರ್ತೇವೆ ಕೆಲವು ಸಲ ನುಗ್ಗೆಕಾಯಿ ಕೂಡ ಮಟ್ಟಿಗುಳ್ಳದ ಒಟ್ಟಿಗೆ ಹಾಕಿ ಸಾಂಬಾರು ಮಾಡಿದರೆ ಒಳ್ಳೆಯ ರುಚಿ ಆಗ್ತದೆ ಮತ್ತು ಮಧ್ಯಾಹ್ನದ್ದು ಅಡುಗೆ ಬೆಳಗ್ಗೆಯೇ ಮಾಡುವುದು ನಾನು ಕೆಲವು ಸಲ ಸಾಂಬಾರು ಮಾಡ್ತೇನೆ ಬಟಾಟೆಯದು ನೀರುಳ್ಳಿ ಹಾಕಿ ತೆಂಗಿನಕಾಯಿ ಕಡೆದು ಹಾಕಿದರೆ ಒಳ್ಳೆಯ ಸಾಂಬಾರು ಆಗ್ತದೆ ರುಚಿ ಆಗ್ತದೆ ಮತ್ತು ಬೆಳ್ತಿಗೆ ಅನ್ನಕ್ಕೆ ಬಟಾಟೆ ಸಾಂಬಾರು ರುಚಿ ಆಗ್ತದೆ ಬೀನ್ಸ ಕ್ಯಾರೆಟ್ ಇದ್ದರೆ ಅದನ್ನು ಹೆಚ್ಚಾಗಿ ಪಲ್ಯ ಮಾಡುವುದು ಅಲಸಂದೆ ಅಲಸಂದೆ ಸಹ ಹಾಗೆ ಪಲ್ಯ ಒಳ್ಳೆಯದಾಗ್ತದೆ ಮತ್ತು ತೊಂಡೆಕಾಯಿ ತೊಂಡೆಕಾಯಿಯದು ಮಜ್ಜಿಗೆ ಹುಳಿ ಮಾಡ್ತೇನೆ ನಾನು ಮಜ್ಜಿಗೆ ಹುಳಿ ಮಜ್ಜಿಗೆಗೆ ಬೇಕಾಗ್ತದೆ ಅದಕ್ಕೆ ತೆಂಗಿನಕಾಯಿ ಮಜ್ಜಿಗೆ ಹಾಕಿ ಸ್ವಲ್ಪ ಸಪ್ಪೆ ಸಪ್ಪೆ ಮಾಡುವುದು ಮೆಣಸು ಎಲ್ಲ ಕಡಿಮೆ ಹಾಕಿದರೆ ರುಚಿ ಆಗ್ತದೆ ಮತ್ತು ಸೌತೆಕಾಯಿಯದು ಮಜ್ಜಿಗೆ ಹುಳಿ ಸಹ ಮಾಡಲಿಕ್ಕೆ ಆಗ್ತದೆ ಸಾಂಬಾರು ಸಹ ಮಾಡ್ಬೌದು ಸೌತೆಕಾಯಿ ಸಾಂಬಾರು ಅದರದ್ದು ತೊಗರಿ ಬೇಳೆ ಹಾಕಿ ಮಸಾಲೆ ಕಡೆದು ತೆಂಗಿನಕಾಯಿಯೆಲ್ಲ ಸ್ವಲ್ಪ ಹೆಚ್ಚು ಹಾಕಿದರೆ ರುಚಿ ಆಗ್ತದೆ ಮತ್ತು ಬದನೆ ಉದ್ದ ಬದನೆ ತಂದರೆ ಅದು ನುಗ್ಗೆ ಜೊತೆಯಲ್ಲಿ ನುಗ್ಗೆ ಮತ್ತು ಬದನೆ ಸಾಂಬಾರು ಭಾರಿ ರುಚಿ ಆಗ್ತದೆ ಮಟ್ಟಿಗುಳ್ಳ ತಂದರೆ ಅದರದ್ದು ಬೋಳು ಹುಳಿ ಮಾಡ್ತೇವೆ ಅದು ಸಹ ಭಾರಿ ರುಚಿ ಆಗ್ತದೆ ಅದಕ್ಕೆ ಸ್ವಲ್ಪ ಖಾರ ಖಾರ ಮಾಡ್ಬೇಕಾಗ್ತದೆ ಖಾರ ಖಾರ ಮಾಡಿದರೆ ಮಧ್ಯಾಹ್ನ ಊಟಕ್ಕೆ ಭಾರಿ ಖುಷಿ ಆಗ್ತದೆ ಮತ್ತು ತಂಬುಳಿ ಮಾಡ್ತೇನೆ ನಾನು ಮೆಂತ್ಯೆ ತಂಬುಳಿ ಒಂದು ದಿನ ಶುಂಠಿ ತಂಬುಳಿ ಮತ್ತು ಒಂದೆಲಗದ್ದು ತಂಬುಳಿ ತಿಮರೆ ಅಂತ ಹೇಳ್ತಾರಲ್ಲ ಅದರದ್ದು ಹೀಗೆ ಬೇರೆ ಬೇರೆ ಸೊಪ್ಪಿನದ್ದೆಲ್ಲ ತಂಬುಳಿ ಮಾಡ್ತೇನೆ ನಾನು ಮತ್ತು ಪಲ್ಯ ತೊಂಡೆಕಾಯಿಯದು ಪಲ್ಯ ಒಳ್ಳೆಯದಾಗ್ತದೆ ಅದರ ಸಾಂಬಾರು ಸಹ ಮಾಡ್ಬೌದು ಆದರೆ ಪಲ್ಯವೇ ರುಚಿ ಆಗ್ತದೆ ಮತ್ತು ತೊಂಡೆ ಹೀರೆಕಾಯಿ ಸಿಪ್ಪೆಯದು ಚಟ್ನಿ ಭಾರಿ ರುಚಿ ಆಗ್ತದೆ ಹೀರೆಕಾಯಿಯ ಸಿಪ್ಪೆ ತೆಗೆದು ಅದನ್ನು ತುಪ್ಪದಲ್ಲಿ ಹುರಿದು ಜೀರಿಗೆ ಜೊತೆಯಲ್ಲಿ ಕಡೆದು ಮಾಡಿದರೆ ಚಟ್ನಿ ಊಟಕ್ಕೆ ಕುಚ್ಚಲಕ್ಕಿ ಊಟಕ್ಕೆ ಒಳ್ಳೆಯದಾಗ್ತದೆ ಮತ್ತು ಇದು ಸೋರೆಕಾಯಿ ಸೋರೆಕಾಯಿಯದು ಅದರ ಸಿಪ್ಪೆಯದ್ದು ಸಹ ಚಟ್ನಿ ಒಳ್ಳೆಯದಾಗ್ತದೆ ಮತ್ತು ಅದರದ್ದು ಬೋಳು ಬೋಳು ಸಾರು ಸಹ ಸೋರೆಕಾಯಿಯದು ಚಂದ ಆಗ್ತದೆ ಒಳ್ಳೆಯದಿರ್ತದೆ ಮತ್ತು ಹೀರೆಕಾಯಿಯದು ಜೀರಿಗೆ ಬೆಂದಿ ಅಂತ ಮಾಡ್ತೇವೆ ನಾವು ಜೀರಿಗೆ ಹಾಕಿ ಸಾರು ಮಾಡ್ತೇವೆ ಅದು ಸಹ ಸಪ್ಪೆ ಸಪ್ಪೆ ಆಗಿ ಸಿ ಸಿಹಿ ಆಗಿ ರುಚಿ ಆಗ್ತದೆ ಜೀರಿಗೆ ಹುಳಿ ಹಾಗೆ ಮತ್ತು ಅಡುಗೆ ಮಾಡುವುದು ಒಂದು ಹುಚ್ಚು ನನಗೆ ಏನೆಲ್ಲ ಅವಕಾಶ ಸಿಕ್ಕಿದರೆ ಮಾವಿನಕಾಯಿ ಅದರದ್ದು ಸಾರು ಮಾಡ್ತೇನೆ ಅದರ ಗೊಜ್ಜು ಮಾಡಲಿಕ್ಕೆ ಆಗ್ತದೆ ಮಧ್ಯಾಹ್ನಕ್ಕೆ ಅದು ಒಂದೊಂದು ಸೀಝನ್ನಲ್ಲಿ ನಮಗೆ ಸಿಕ್ಕಿದ ತರಕಾರಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಮತ್ತು ಬಸಳೆ ಸೊಪ್ಪು ಸಿಗ್ತದೆ ಕೆಲವು ಸಲ ಮಳೆಗಾಲದಲ್ಲಿ ಹರಿವೆ ಸೊಪ್ಪು ಸಿಗ್ತದೆ ಅದರಲ್ಲಿ ಸಹ ಪಲ್ಯ ಮಾಡ್ತೇವೆ ಸಾಂಬಾರು ಮಾಡಲಿಕ್ಕೆ ಆಗ್ತದೆ ಬಸಳೆ ಸೊಪ್ಪಲ್ಲಿ ತಂಬುಳಿ ಆಗ್ತದೆ ಸಾಂಬಾರು ಸಹ ಆಗ್ತದೆ ಅದರ ಒಟ್ಟಿಗೆ ಹುರುಳಿ ಹಾಕಿ ಸಾಂಬಾರು ಮಾಡಿದರೆ ರುಚಿ ಆಗ್ತದೆ ಈಗ ನಾವು ತರಕಾರಿಯೇ ಮಾಡುದರಿಂದ ಎಲ್ಲ ಥರದ ತರಕಾರಿಯನ್ನು ತರ್ತೇವೆ ಮತ್ತು ಬೇಸಿಗೆಕಾಲದಲ್ಲಿ ಹಲಸಿನಕಾಯಿ ಸಿಗ್ತದೆ ಹಲಸಿನಕಾಯಿಯಲ್ಲಿ ಸಹ ಪಲ್ಯ ಮಾಡ್ತೇವೆ ಅದರದ್ದು ಸಾಂಬಾರು ಮಾಡ್ತೇವೆ ಹೀಗೆ ಅಡುಗೆ ಮಾಡಲಿಕ್ಕೆ ಆಗ್ತದೆ ಮತ್ತು ಅಂಬಟೆ ಅಂಬಟೆ ಉಂಟಲ್ಲ ಅಂಬಟೆಕಾಯಿಯಲ್ಲಿ ಸಹ ನಾವು ಸಾರು ಮಾಡ್ತೇವೆ ಬೋಳು ಸಾರು ಗೊಜ್ಜು ಮಾಡ್ತೇವೆ ಅದರದ್ದು ಹೀಗೆ ತರಕಾರಿ ತಿನ್ನುವವರಿಗೆ ಇದೆಯಲ್ಲ ತರಾವರಿ ತರಕಾರಿ ತರುವುದು ಅಡುಗೆ ಮಾಡುವುದು ಅಷ್ಟೇ ಚೀನಿಕಾಯಿಯಲ್ಲಿ ಮಾಡಲಿಕ್ಕೆ ಆಗ್ತದೆ ಮತ್ತು ಕುಂಬಳಕಾಯಿಯದ್ದು ಸಿಪ್ಪೆಯದು ಪಲ್ಯ ಮಾಡ್ತೇವೆ ನಾವು ಅಂತೂ ಸಸ್ಯಾಹಾರವೇ ತಿನ್ನುವುದು ಏನಿಲ್ಲದಿದ್ದರೂ ಟೊಮೆಟೊ ಇದ್ದರೆ ಸಾಕಾಗ್ತದೆ ಸಾರು ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸಪ್ಪೆ ಸಾರು ಮಾಡಲಿಕ್ಕೆ ಆಗ್ತದೆ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಟೊಮೊಟೊ ಸಾರು ಮಾಡಿದರೆ ಅದು ಸಹ ರುಚಿ ಆಗ್ತದೆ ಊಟಕ್ಕೆ